ನೀವು ಶಾಲಿನಿ ಡಾಕ್ಟ್ರಾ ಮೊನ್ನೆ ನಿಮ್ಮ ಕ್ಲಿನಿಕ್ಗೆ ಬಂದಿದ್ವಲ್ಲ ನಾವು ಪೇಷಂಟು ಸಂದೇಶ್ ಕುಮಾರ ಅಂತ ನೀವು ಮೊನ್ನೆ ಇಂಜೆಕ್ಷನ್ ಎಲ್ಲ ಹಾಕಿದ್ರಲ್ವ ಜ್ವರಕ್ಕೆ ಕೆಮ್ಮಿಗೆ ನೆಗಡಿಗೆಲ್ಲ ಇನ್ನೂ ಇನ್ನೂ ಮೇಲಾಗಿಲ್ಲ ಅದು ಇನ್ನೂ ಮೇಲಾಗಿಲ್ಲ ಅದು ಅವನ್ನ ತೊಗೊಂಡಿದಿರಿ ನೀವು ಸ್ವಲ್ಪ ಇಂಜೆಕ್ಷನ್ ಕೊಟ್ಟಿದ್ದು ಊಹ್ಞೂಂ ಇಲ್ಲ ನೀವು ಇಂಜೆಕ್ಷನ್ ಕೊಟ್ಟು ಇವಾಗ ಕೆಮ್ಮು ಜಾಸ್ತಿ ಇದೆ ಜ್ವರ ಕಡಿಮೆ ಆಗಿದೆ ಸ್ವಲ್ಪ ಹ್ಞೂಂ ಎಲ್ಲ ಟಾಬ್ಲೆಟುನು ನುಂಗಿದೀವಿ ಊಹ್ಞೂಂ ಇಲ್ಲ ಮ್ಯಾಮ್ ಅಲ್ಲ ಮ್ಯಾಮ್ ನೀವೊಂದ್ಸಲ ಇಂಜೆಕ್ಷನ್ ಮಾಡಿದ್ದೀರಲ್ಲವಾ ಅದು ಸ್ವಲ್ಪ ಊದಿಕೊಂಬಿಟ್ಟಿದೆ ಮ್ಯಾಮ್ ಅದಕ್ಕೆ ಏನು ಮಾಡೋದು ಆತ ನೀವು ಯಾವ್ದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀರೋ ಆ ಕಾಲೆಲ್ಲ ಊದಿಕೊಂಬಿಟ್ಟಿದೆ ಮ್ಯಾಮ್ ಗಡ್ಡೆ ಥರ ಆಗಿಬಿಟ್ಟಿದೆ ಮ್ಯಾಮ್ ನಮ್ಮ ಮನೇಲಿಲ್ಲ ನಮ್ಮ ಮನೆ ಪಕ್ಕದಲ್ಲಿದೆ

ಹೆಂಗೆ ಹಚ್ಬೇಕು ಮ್ಯಾಮ್ ಅದನ್ನು ಹಾಂ ಹೌದು ಮ್ಯಾಮ್ ಹಾಂ ಹಾಂ ಹೌದು ಮ್ಯಾಮ್ ನಾಳೆ ಬರ್ತೀನಿ ಮ್ಯಾಮ್

ಹಾಂ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಏ ನಾಳೆ ಬಂದು ಹೇಳ್ತೀನಿ ಮ್ಯಾಮ್ ಆ ಓಕೆ ಮೇ ಹಾಂ